ಈಗ ಇರೋ ತಲೆಮಾರು ಮತ್ತು ಹಳೆ ತಲೆಮಾರುಗಳು ಏನಂದರೆ ಅವರು ತುಂಬ ಸಮಯ ಪಾಲನೆಗೆ ತುಂಬ ಮಹತ್ವ ಕೊಡ್ತಾರೆ ಈಗಿನವರು ಸ್ವಲ್ಪ ಸಮಯ ಸ್ವಲ್ಪ ಹಾಗೆ ಹೀಗೆ ಆದರೆ ನಡೆಯುತ್ತೆ ಅಂತ ಅದು ಸ್ವಲ್ಪ ಇದು ಗೊಂದ್ಲಕ್ಕೆ ಕಾರಣ ಆಗುತ್ತೆ ಆದರು ಅವ್ರು ಹೇಳೋ ಇದು ನಾವು ಆ್ಯಕ್ಚುಲಾಗಿ ಅವ್ರು ಕ ನಿಜವಾಗಿ ಹೇಳಬೇಕಂದ್ರೆ ಅವರು ಕಲಿಯುವ ಸಮಯ ಪಾಲನೆ ಭಾಳ ಮುಖ್ಯವಾದ ಒಂದು ಆದರ್ಶ ಅದು ಅದರಲ್ಲಿ ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕಾದ್ರೂ ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡಿದ್ರೆ ಅರ್ಧ ಕೆಲಸ ಮಾಡಿದಂಗೆ ಅಂತ ಒಂದು ಗಾದೆ ಮಾತೆ ಇದೆ ಹಿಂದಿ ಇಂಗ್ಲೀಷಲ್ಲಿ ಇಂಗ್ಲೀಷ್ನಲ್ಲಿ ಅಂದಾಗೆ ಸಮಯ ಪಾಲನೆ ಒಳ್ಳೆಯ ಆದರ್ಶ ಮತ್ತು ಅವರು ಏನಾದರು ಒಂದು ಮಾತು ಹೇಳಿದರು ಅಂದರೆ ಅದರಲ್ಲಿ ತುಂಬ ಅದಕ್ಕೆ ಬದ್ದತೆ ಇರುತ್ತೆ ಆ ಬದ್ದತೆ ಈಗಿನ ಜನಾಂಗದಲ್ಲಿ ಕಾಣೋದು ಕಷ್ಟ ಕೆಲವರೇ ಬಹಳ ಕೆಲವೇ ಜನ ಶೇಕಡ ಒಂದೈವತ್ತು ಐದು ಜನ ಮಾತ್ರ ಆ ಬದ್ದತೆ ಇರುತ್ತೆ ಇನ್ನು ತೊಂಬತ್ತೈದು ಜನ ಪರವಾಗಿಲ್ಲ ಹ್ಯಾಗೆ ಮಾಡಿದರೂ ನಡೆಯುತ್ತೆ ಅನ್ನೋ ಒಂದು ಇರುತ್ತೆ ಈ ಮನೋಭಾವ ಸರಿ ಅಲ್ಲ ಅದು ನಾವು ಏನು ಹೇಳ್ತಿವಿ ಆ ಥರ ನಡ್ಕೋಬೇಕು ಇದೇ ಸರಿಯಾದ ರೀತಿ